ಬೆಳಿಗ್ಗೆ ಆರು ಮೂವತ್ತಕ್ಕೆ ಧರ್ಮಸ್ಥಳವನ್ನು ಮುಟ್ಟಬೇಕಿತ್ತು ಮುಟ್ಟಿದೆಯೇ ಕಾರ್ ನಿಲ್ಲುವ ಸ್ಥಳದಲ್ಲಿ ಕಾರ್ ನಿಂತಿದೆಯೇ ಪರಿಶೀಲಿಸಿದೆ ಪರಿಶೀಲಿಸಿದೆ ಧರ್ಮಸ್ಥಳದಿಂದ ಮಂಗಳೂರಿಗೆ ಹೋಗುವಾಗ ಮಧ್ಯ ಭಾರೀ ವಾಹನಗಳ ಸಂಚಾರದಿಂದ ವಾಹನಗಳ ಸಂದಣಿಯಲ್ಲಿ ಸಿಕ್ಕಿಕೊಂಡು ಬಿಟ್ಟಿದ್ದೇವೆ ಮಂಗಳೂರಿಗೆ ಮುಟ್ಟಲು ಇನ್ನೂ ಎಷ್ಟು ಸಮಯ ಆಗಬಹುದು ಇಲ್ಲಿಂದ ಬೇರೆ ಎಲ್ಲಾದರೂ ಒಳ ಮಾರ್ಗಗಳು ಇವೆಯೇ ಮಂಗಳೂರಿಗೆ ಹೋಗಲಿಕ್ಕೆ